ಹಲೋ ನಮಸ್ಕಾರ ಹೇಳಿ ಆಯ್ತು ಹೌದು ಹಾಂ ಹೇಳಿ

ಹೌದು ಓಕೆ ಓಕೆ

ಹಾಂ ಕೊಡ್ತೀವಿ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಇದು ರಾಗಿ ಬೆಳೆ ಚೆನ್ನಾಗಿ ಮಾಡ್ತಾರೆ ಹಾಂ ಇದ್ರ ಬಗ್ಗೆ ನಿಮ್ಗೆ ಏನು ಇನ್ಫಮೇಷನ್ ಬೇಕು ಮತ್ತು ಎಷ್ಟು ಜನ ಬರ್ತಿದ್ದೀರಾ ಹೇಳಿ ಓಕೆ

ಹೌದಾ ಹ್ಞೂ ಸರಿ ನಾವು ಅದನ್ನು ತಿಳಿಸ್ಕೊಡ್ತೀವಿ ನಮ್ಮ ಕಡೆ ರಾಗಿ ಜಾಸ್ತಿ ಬೆಳೀತಾರೆ ಇದನ್ನು ಬೋರ್ವೆಲ್ಗ್ಳು ಇರೋರು ಎರಡು ಟೈಮ್ ಬೆಳ್ಕೊತಾರೆ ಇಲ್ಲ ಮಳೆ ಟೈಮಲ್ಲೇ ಬೆಳೆಯುವಂಥವರು ಮಳೆ ನೀರಿಗೆ ಬೆಳೀತಾರೆ ನೀವು ಬಂದರೆ ನಾವು ಈ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಿಸಿ ತೋರಿಸ್ತೀವಿ ಇದ್ರ ಬಗ್ಗೆ ನಿಮಗೆ ತುಂಬಾ ಎಷ್ಟ್ ಬೇಕು ಅದು ಇನ್ಫಮೇಷನ್ ಕೊಡ್ತೀವಿ ರಾಗಿ ಇದರಿಂದ ತುಂಬಾ ಪೌಷ್ಟಿಕ ಆಹಾರ ಅಂತ ಹೇಳ್ತೀವಿ ರಾಗಿ ತಿನ್ನೋದರಿಂದ ರಾಗಿಯಲ್ಲಿ ಏನೆಲ್ಲ ಫುಡ್ ಪ್ರಿಪೇರ್ ಮಾಡ್ಬೋದಂತ ಹೇಳ್ತಾರೆ ಹಾಂ ನಮ್ಮ ಕಡೆಯಿಂದ ನಿಮಗೆ ಪ್ರತಿಯೊಂದು ವಿಷಯನೂ ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ ಆ ಪ್ಲೇಸಸ್ಸೂ ತೋರಿಸ್ತೀವಿ ಅದು ಯಾವ ಥರ ಬೆಳೀತಾರೆ ಎಷ್ಟು ದಿನ ಬೆಳೀತಾರೆ ರಾಗಿ ಬೆಳೆ ಮಾಡಬೇಕು ಅಂದರೆ ಎಷ್ಟು ದಿವಸ ಬೇಕು ಅಂತ ಎಲ್ಲ ಇನ್ಫಮೇಷನ್ನೂ ಹೇಳ್ತೀವಿ ನಿಮಗೆ ನೀವು ಯಾವಾಗ ಬರ್ತೀರ ಅಂತ ನಮಗೆ ಮೊದ್ಲೇ ಇನ್ಫಮ್ ಮಾಡಬೇಕಿರತ್ತೆ ಹಾಂ ಓಕೆ ಹಾಂ ಓಕೆ ಮ್ಯಾಮ್ ನೀವು ಕಾಲ್ ಮಾಡಿಕೊಂಡು ಬನ್ನಿ ಇನ್ನೊಂದು ಸಾರಿ ಹಾಂ ಓಕೆ ಮ್ಯಾಮ್ ಹ್ಞೂ